ಐದು ನೂರ ತೊಂಬತ್ತೊಂಬತ್ತು ಇಪ್ಪತ್ತೇಳು ಸಾವಿರದ ಎಂಟುನೂರ ಐವತ್ತೆರಡು ಒಂದು ಲಕ್ಷದ ಇಪ್ಪತ್ತೇಳು ಸಾವಿರದ ಐದು ನೂರ ಎಂಬತ್ತೊಂಬತ್ತು ಏಳು ಲಕ್ಷದ ಎಂಬತ್ತೇಳು ಸಾವಿರದ ಎಂಟುನೂರ ಎಂಬತ್ತೆಂಟು ಒಂಬತ್ತು ಲಕ್ಷದ ಇಪ್ಪತ್ತೆಂಟು ಸಾವಿರದ ಒಂಬತ್ನೂರ ತೊಂಬತ್ತೊಂಬತ್ತು